ಬೆಳೆಹಕ್ಕಿ ಸಾಗಣೆಯಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋಕ್ಕೆ ಅಥವಾ ನಿರ್ವಹಿಸೋಕ್ಕೆ ತುಂಬ ವಿಧಾನಗಳಿವೆ ಅದನ್ನು ಸಾಗಣೆ ಮಾಡ್ಬೇಕಾರೆ ಸಾಂಕ್ರಾಮಿಕ ರೋಗಗಳು ಬರಬಹುದು ಅದಕ್ಕಾಗಿ ಫಸ್ಟು ಹೈಜಿನಿಕ್ ಮೇಂಟೇನ್ ಮಾಡ್ಬೇಕು ನಾವು ಅಂದರೆ ತುಂಬ ಶುದ್ಧವಾಗಿರ್ಬೇಕು ನೀಟಾಗಿರಬೇಕು ಆ ಹಕ್ಕಿಗಳ್ನ ತುಂಬ ಹೈಜಿನಿಕಾಗಿ ನಾವು ನೋಡ್ಕೋಬೇಕು ಇನ್ನು ಕ್ಯಾಲ್ಸಿಯಂನ ಯೂಸ್ ಮಾಡಬೇಕು ಅಥವಾ ರಾಸಾಯನಿಕಗಳನ್ನ ಯೂಸ್ ಮಾಡೋದರಿಂದ ಕೆಲವೊಂದು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಬೌದು ಮತ್ತು ಪೌಷ್ಟಿಕಾಂಶವಾದಂತಹ ಕಾಳುಗಳನ್ನ ಅವಕ್ಕೆ ಆಹಾರವನ್ನು ಕೊಡಬೇಕು ನೀರು ಗಾಳಿ ಬೆಳಕು ಎಲ್ಲಾನು ಕೂಡ ಅವಕ್ಕೆ ಒದಗಿಸ್ಬೇಕು ಪೌಷ್ಟಿಕಾಂಶಂತಹ ಆಹಾರಗಳನ್ನ ಪೌಷ್ಟಿಕಾಂಶಯುಕ್ತ ಆಹಾರಗಳ್ನ ಅವಕ್ಕೆ ದೊರ್ಕಿಸ್ಬೇಕು ಇನ್ನು ಖಾಯಿಲೆ ಬಂದಾಗ ರಾಸಾಯನಿಕವಾದಂತಹ ಒಂದು ರಾಸಾಯನಿಕವಾದಂತಹ ಔಷಧಿಗಳ್ನ ಉಪ್ಯೋಗಿಸಿ ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ನೀಟ್ನೆಸ್ ಮೇಂಟೇನ್ ಮಾಡಬೇಕು ಏನು ಅದರಿಂದ ಬರತಕ್ಕಂಥ ಏನು ವೇಸ್ಟೇಜ್ ಅಥವಾ ಮಲ ಮೂತ್ರ ವಿಸರ್ಜನೆ ಅವು ಏನು ಮಾಡ್ತಾವಲ್ಲ ಅದನ್ನು ಅವಾಗಿಂದ ಅವಾಗೆ ಅದನ್ನೆಲ್ಲ ತೆಗೆದು ಅದನ್ನ ಸ್ವಚ್ಛಗೊಳಿಸ್ಬೇಕು ಇದನ್ನೂ ಕೂಡ ಮೇಂಟೇನ್ ಮಾಡೋದರಿಂದ ಆ ಒಂದು ಏನು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಬೌದು ಈ ಪಶುಗಳಿಗೆ ಸಂಬಂಧಿತ ಸಂಬಂಧಿಸಿದಂಥ ತೊಂದರೆಗಳನ್ನು ಕೂಡ ತುಂಬ ಜ್ವರ ಕಾಲುಸಂದು ಆಗಿರ್ಬೋದು ಅಥವಾ ಏನು ಪ್ರೆಗ್ನೆನ್ಸಿ ಸಮಯದಲ್ಲಿ ಕೂಡ ತುಂಬ ತೊಂದರೆಗಳು ಬರ್ತವೆ ಇದನ್ನೆಲ್ಲ ನಾವು ಇದಕ್ಕೆಲ್ಲ ನಾವು ಹಿರಿಯರ ಮೇಲೂ ಕೂಡ ಅವಲಂಬಿತವಾಗಿರ್ತೀವಿ ಅಥವಾ ಏನು ಪಶು ಸಂಬಂಧಿತ ಡಾಕ್ಟ್ರ್ ಮೇಲೆ ಕೂಡ ನಾವು ಅವಲಂಬಿತವಾಗಿರ್ತೀವಿ ಅದೇ ರೀತಿ ಪಶುಪಾಲನ ಸಂಸ್ಥೆಯಾಗಿರ್ಬೋದು ಅಥವಾ ಪಶು ಸಮತೋಲನ ಸಂಸ್ಥೆ ಈ ಒಂದು ಸಂಸ್ಥೆಗಳಿಗೆ ಅವಲಂಬಿತವಾಗಿರ್ತೀವಿ ಈ ಸರ್ಕಾರದ ಮೇಲೂ ಕೂಡ ಇದು ಕೆಲವೊಂದು ಸಂಸ್ಥೆಗಳಿರ್ತವೆ ಸರ್ಕಾರದಿಂದ ಅದಕ್ಕಂತಾನೆ ಈ ಪಶುಸಂಗೋಪನಾ ಸಂಸ್ಥೆಯಾಗಿರ್ಬೋದು ಈ ಥರ ಒಂದು ಸಂಸ್ಥೆಗಳಿಗೆ ನಾವು ಅವಲಂಬನೆ ಆಗಿರ್ತೀವಿ ಆ ಸರ್ಕಾರದಿಂದ ಇ ಅಂಥ ಸಂಸ್ಥೆಗಳು ಈ ಒಂದು ಪಶುಗಳಿಗೆ ಏನಾದ್ರೂ ತೊಂದರೆಯಾದ್ರೆ ಅವರು ಅದಕ್ಕೆ ಪರಿಹಾರ ಕೊಡ್ತಾರೆ ಅವರು ನೋಡ್ಕೊತಾರೆ ಅಂತ ಹೇಳ್ಬೋದು